ನಮ್ಮ ಪ್ರದೇಶ ಬಂದುಬಿಟ್ಟು ಉತ್ರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕು ಬೆಳಸೆ ಗ್ರಾಮದಲ್ಲಿ ನಾವು ಇರುವುದು ಇವಾಗ ಇಲ್ಲಿ ಅಂದರೆ ಬೇರೆ ಊರಿಗೆಲ್ಲ ಹೋಗಿ ಕಂಪೇರ್ ಮಾಡಿ ನೋಡಿದ್ರೆ ಅಂದರೆ ನಾ ಅಲ್ಲಿಯದು ಇಲ್ಲಿಯದು ವ್ಯತ್ಯಾಸ ನೋಡಿದ್ರೆ ಸಾರಿಗೆ ಯಾವುದು ಸಾದ್ರೆ ಸಾರಿಗೆ ಸಾಧನಗಳಲ್ಲಿ ಏನು ಅಂಶ ಸುಧಾರಣೆ ಮಾಡ್ಬೌದು ಅಂದರೆ ಇವಾಗ ಇವಾಗ ನಮ್ಮ ಊರು ನಮ್ಮ ಮನೆ ಎಲ್ಲಿ ಇರುದಂದರೆ ಬೆಳಸೆ ಸಗದ್ ಸಂಕದ ಗದ್ದೆಯಲ್ಲಿ ಅಲ್ಲಿ ಏನು ಆಗಿದೆ ಅಂದರೆ ಇವಾಗ ನಮ್ಮ ಮನೆ ಮುಂದೆಯೇ ರೈಲ್ವೆ ಹಳಿ ಹೋಗಿದೆ ಆ ರೈಲ್ವೆ ಹಳಿ ಅಂತೂ ಎಷ್ಟು ಸಲ ಸರಿ ಮಾಡ್ತಾರೋ ದೇವರಿಗೆ ಗೊತ್ತು ಇವಾಗ ಹ್ಞೂ ಇವಾಗ ಒಂದು ಯಾವ್ದಾದ್ರೂ ಒಂದು ಕಾರ್ಯನ ಒಬ್ರಿಗೆ ವಹಿಸ್ಕೊಟ್ ಮೇಲೆ ಅದನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಸರಿಯಾಗಿ ಮಾಡಬೇಕು ಇವಾಗ ಅಂಕೋಲದಿಂದ ಹುಬ್ಳಿಗೆ ಹೋಗಲಿಕ್ಕೆ ರೈಲ್ ಇಲ್ಲ ಇದು ಮೊದ್ಲು ಮಾಡಬೇಕು ಇಲ್ಲಿಂದ ಅಲ್ಲಿಗೆ ಅಂಕೋಲದಿಂದ ಹುಬ್ಬಳ್ಳಿಗೆ ಏ ಅರ್ಜೆಂಟು ಏ ಯಾವುದು ಒಂದು ಅರ್ಜೆಂಟಲ್ಲಿ ನಾವು ಹೋಗ್ಬೇಕು ಅಂದ್ರೆ ನಮ್ಗೆ ಏನು ಬಸನ್ನೇ ಹಿಡಿಯಬೇಕು ಇವಾಗ ಬಸ್ಸಿಗೆ ಫ್ರೀ ಉಚಿತ ಟಿಕೆಟ್ ಕೊಟ್ಟಿರೊದರಿಂದ ಮಹಿಳೆಯರಿಗೆ ಗಂಡಸ್ರಿಗೆಲ್ಲ ಏನಾಗುತ್ತೆ ಪ್ರಾಬ್ಲಮು ಪ್ರಾಬ್ಲಮ್ ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ ಹೋಗಲಿಕ್ಕೆ ಇವಾಗ ನಾವು ಇವಾಗ ಏನು ಮಾಡಬೇಕಂದ್ರೆ ಇವಾಗ ರೈಲ್ ರೈಲಲ್ಲಿ ಹಾಗೇ ಉಚಿತ ಟಿಕೇಟು ಅದು ಇದು ಎಂತ ಕೊಡಲಿಲ್ಲ ಇವಾಗ ಏನು ಮಾಡಬೇಕು ಅಂದರೆ ಮೊದಲು ಅಂಕೋಲದಿಂದ ಹುಬ್ಬಳ್ಳಿಗೆ ಒಂದು ರೈಲ್ ವ್ಯವಸ್ಥೆ ಮಾಡಲೇಬೇಕು ಹ್ಞೂ ಇವಾಗ ಅಂಕೋಲದಿಂದ ಎಲ್ಲಿ ಹಾಂ ಸಿಗ್ ಶಿರ್ಸಿ ನೋಡಿದ್ರೆ ದೇವರೇ ಆ ಶಿರ್ಸಿ ರೋಡ್ ನೋಡ್ಲಿಕ್ಕೆ ಆಗುವುದಿಲ್ಲ ಅಷ್ಟು ದುರಸ್ಥಿತಿಗೆ ಬಂದಿದೆ ಮೊದಲು ಈ ಸರ್ಕಾರ ಏನು ಮೆಡ್ ಮಾಡ್ಬೇಕು ಅಂದರೆ ಮೊದಲು ಇದು ಯಾವ್ದು ಅಂದರೆ ಇದು ಕೊಡಬೇಕು ಶಿರ್ಸಿ ರೋಡ್ ಸರಿ ಮಾಡಬೇಕು ಇವಾಗ ನಾವು ಎಲ್ಲಿ ಬಾಕಿ ಕಡೆ ಎಲ್ಲ ಟ್ರಾವೆಲ್ ಮಾಡಿ ನೋಡಿದ್ರೆ ಬೇರೆ ದೇಶಕ್ಕೆ ಎಲ್ಲ ಹೋಲಿಕೆ ಮಾಡಿದರೆ ಈ ಭಾರತದಲ್ಲಿ ಎಷ್ಟು ಕನಿಷ್ಠ ಲೆವಲಿಗೆ ಬಂದಿದಂದರೆ ಎಷ್ಟು ಕನಿಷ್ಠ ಇದ್ರಲ್ಲಿ ಇದೆ ಅಂದರೆ ನಮ್ಮ ಊರು ರಸ್ತೆ ಆಗಲಿ ಇಲ್ಲ ನಮ್ಮ ಅಕ್ಕ ಪಕ್ಕದ ಊರಿನ ರಸ್ತೆ ಆಗಲಿ ನೋಡ್ಲಿಕ್ಕೆ ಆಗುವುದಿಲ್ಲ ಆ ಥರ ಪರಿಸ್ಥಿತಿ ಬಂದಿದೆ ಮಳೆಗಾಲ ಇವಾಗ ಈ ವರ್ಷ ರಸ್ತೆ ಮಾಡಿದರೆ ಮುಂದಿನ ವರ್ಷ ಅದು ಅದಕ್ಕೆ ಹಾಕಿದ್ದು ಜಲ್ಲಿಕಲ್ಲು ಸಿಮೆಂಟು ಎಲ್ಲ ಮೇಲೆ ಎದ್ದು ಬಂದು ಹೊಂಡ ಬಿದ್ದು ಒಂದು ನಾಲ್ಕು ಐದು ಮಂದಿ ಸಾಯಬೇಕು ಅಂಥ ಪರಿಸ್ಥಿತಿ ಬಂದಿರ್ತದೆ ಅದಕ್ಕೆ ಗೌರ್ಮೆಂಟ್ನವ್ರು ಏನು ಮಾಡಬೇಕಂದ್ರೆ ಯಾರು ಸರಿ ಕೆಲಸ ಮಾಡ್ತಾರೋ ಯಾವ್ಯಾವ ರೀತಿಯಲ್ಲಿ ಸರಿ ಕೆಲಸ ಯಾರಾದ್ರೂ ಒಬ್ಬರು ಆ ಕಾಂಕ್ರಿಟ್ ಅನ್ನ ಸರಿ ತಯಾರು ಕಾಂಕ್ರಿಟ್ ಮಿಶ್ರಣ ಮಾಡುದರಲ್ಲೂ ಸರಿ ಪ್ರಮಾಣದಲ್ಲಿ ಎಲ್ಲ ತಗೊಂಡು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ರಸ್ತೆನ ಮಾಡಿದರೆ ಮಾತ್ರ ನಮಗೆ ಆ ರಸ್ ರಸ್ತೆ ಸರಿಯಾಗಿ ಸಿಗ್ತದೆ ಅದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಹೊಂಡ ಬಿದ್ದಿದೆಯೋ ಯಾವ್ಯಾವ ಕಡೆ ರಸ್ತೆ ಹಾಳಾಗಿದೆಯೋ ಅಲ್ಲೆಲ್ಲ ಸರಿ ರಸ್ತೆ ಮೊದ್ಲು ಮಾಡಬೇಕು ಇವಾಗ ನಮ್ಮ ಊರ ಕಡೆನೆ ಹೊಸ ರಸ್ತೆ ಮಾಡ್ಬೇಕು ಹೇಳಿ ಯಾವ್ಯಾವುದೋ ಬೆಟ್ಟ ಕಡಿತಿದ್ದಾರೆ ಯಾವ್ದ್ಯಾವುದೋ ಗುಡ್ಡ ಕಡಿತಿದ್ದಾರೆ ಹಂಗೆ ಮಾಡುದರಿಂದ ಇವಾಗ ನಮ್ಮದೇ ಊರಲ್ಲಿ ಬೆಳಸೆನೇ ತಕೊಂಡರೆ ನ್ಯಾಷ್ನಲ್ ಹೈವೆ ಆಗ್ತಾ ಉಂಟು ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಉಂಟು ಎಲ್ಲ ಕಡೆ ಓಡುವ ಓಡಾಡುವಂತಹ ಬಸ್ಸು ಲಾರಿ ಎಲ್ಲಾನು ತಿರುಗಾಡ್ತದೆ ಅರ್ಧಂಬರ್ಧ ಏನು ಮಾಡಿಟ್ಟಿದ್ದಾರೆ ಸಾರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂದರೆ ರೋಡು ರಸ್ತೆನ ಅರ್ಧಂಬರ್ಧ ಮಾಡಿಟ್ಟಿದ್ದಾರೆ ಅದನ್ನು ಮೊದಲು ಸರಿ ಮಾಡಬೇಕು ಇವಾಗ ಅಲ್ಲಿ ಇಲ್ಲಿ ಮಣ್ಣು ತೆಗೆದು ಅಲ್ಲಿ ಇಲ್ಲಿ ಗುಡ್ಡೆ ಹಾಕೋದರಿಂದ ಮಳೆಗಾಲದಲ್ಲಿ ಮಳೆ ನೀರು ಬಂದು ಪ್ರವಾಹ ಬಂದು ಪಾಪ ಬಡ ಜನಗಳ ಬಡ ಮಂದಿದೆಲ್ಲ ಮನೆಯೆಲ್ಲ ಹಾಳಾಗ್ತಾ ಉಂಟು ಇವಾಗ ಶ್ರೀಮಂತರೆಲ್ಲ ಆರಾಮ ಮನೇಲಿ ಕೂತ್ಕೊಂಡು ಆರಾಮ ಅವ್ರು ನಿದ್ದೆ ಊಟ ಎಲ್ಲ ಮಾಡ್ತಾವ್ರೆ ಪಾಪ ಇವಾಗ ಬಡ ಜನ ಏನು ಮಾಡಬೇಕು ವರ್ಷ ಮಳೆಗಾಲ ಬಂದಂಗೂ ಮಳೆ ನೀರೆಲ್ಲ ಮನೆ ಒಳಗೆ ನುಗ್ಗಿ ಮಣ್ಣು ತುಂಬಿಕೊಂಡು ಎಲ್ಲ ಹಾಳಾಗ್ತದೆ ಅದೇ ಇವರು ಇವ್ರು ಮಾಡೋದು ಏನು ಕೆಲಸ ಗೌರ್ಮೆಂಟು ಅರ್ಧಂಬರ್ಧ ಎಲ್ಲ ಮಾಡಿಕೊಂಡು ಅರ್ಧರಲ್ಲೇ ಬಿಟ್ಟು ಹೋಗ್ತಾರೆ ಅದಕ್ಕೆ ಏನು ಮಾಡಬೇಕಂದ್ರೆ ರಸ್ತೆನ ಎಲ್ಲ ಕಡೆ ಮೊದ್ಲು ಸ್ ಏನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮೊದಲು ರಸ್ತೆನ ಮಾಡಬೇಕು ಆನಂತರ ಬೇರೆಯದು ಅದು ಉಚಿತ ಕೊಡೋದು ಅಕ್ಕಿ ಉಚಿತ ಕೊಡೋದ್ ಅದೆಲ್ಲ ಆಮೇಲೆ ಮಾಡಬೇಕು ಮೊದಲು ಸಾರಿಗೆ ವ್ಯವಸ್ಥೆನ ಸರಿ ಮಾಡಬೇಕು ಇವಾಗ ನಮ್ಮ ಬೆಳಸೆಯಿಂದ ಅಂಕೋಲ ಹೋಗ್ಬೇಕು ಅಂದರೆ ನೆಟ್ಟಗೆ ಐದು ಒಂದು ಹತ್ತು ಅರ್ಧ ತಾಸಿಗೂ ಒಂದು ಬಸ್ ಇಲ್ಲ ಏನು ಮಾಡಬೇಕು ಈಗ ದುಡ್ಡು ಇಲ್ದಿದ್ದ ಇವಾಗ ಉಚಿತ ಮಾಡರೆ ಬಸ್ಸು ಆ ಪ್ರಶ್ನೆ ಅಲ್ಲ ಇವಾಗ ಪ್ರಶ್ನೆ ಬರೋದು ಏನಂದರೆ ಬಸ್ ಇರಬೇಕಲ್ಲ ಟೈಮ್ ಟೈಮಿಗೆ ಮೊದಲು ಟೈಮ್ ಟೈಮಿಗೆ ಬಸ್ ಬರೋ ಹಂಗ್ ಮಾಡ್ಬೇಕು ಇವಾಗ ನಮ್ಮದೇ ಊರಲ್ಲಿ ತಕ್ಕೊಂಡರೆ ಒಕ್ಕಲು ಬೆಳಸೆ ಅನ್ಕಂಡು ಒಂದು ಊರು ಇದೆ ಬೆಳಸೆಯಿಂದ ಒಂದು ಐದು ಕಿಲೋಮೀಟ್ರ್ ನಡಿಬೇಕಾಗ್ತದೆ ಅಲ್ಲೆಲ್ಲ ಏನು ಸಾರಿಗೆಯೇ ಇಲ್ಲ ಪಾಪ ಅಲ್ಲಿ ಸ್ಕೂಲ್ ಮಕ್ಳು ಎಲ್ಲ ಶಾಲೆ ಮಕ್ಳು ಎಲ್ಲ ಯಾವ್ದ್ರ ಮೇಲೆ ತಿರುಗಾಳಡ್ಬೇಕು ಹಾ ಯಾವ್ದ್ರಲ್ಲಿ ಹೋಗಬೇಕು ಅವರಿಗೂ ಸ್ಕೂಲೇ ಎಲ್ಲನೂ ಆ ಆ ವ್ಯವಸ್ಥೆ ಈ ವ್ಯವಸ್ಥೆ ಎಲ್ಲನೂ ಮಾಡ್ತಾರೆ ಇವಾಗ ಎಲ್ಲ ವ್ಯವ ವಿದ್ಯಾಭ್ಯಾಸದ್ದು ವ್ಯವಸ್ಥೆ ಒಂದು ಶಾಲೆ ಕೊಟ್ಟರೆ ಆಗಲಿಲ್ಲ ಆ ಒಂದು ಯೋಜನೇನ ಜಾರಿಗೆ ತಂದರೆ ಆಗಲಿಲ್ಲ ಆ ಮಕ್ಕಳು ಯಾವ್ಯಾವ ಊರಿಂದ ಆ ಆ ಸ್ಕೂಲಿಗೆ ಆ ಆ ಶಾಲೆಗೆ ಹೋಗ್ಬೇಕು ಅಂದರೆ ಕಾಲ್ನಡಿಗೆಯಲ್ಲಿ ಹೋಗ್ಲಿಕಾಗ್ತದೆ ದೂರ ದೂರಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಅದಕ್ಕಾಗಿ ಸಾರಿಗೆ ವ್ಯವಸ್ಥೆನ ಫಸ್ಟು ಮಾಡಿಕೊಡ್ಬೇಕು ಎಲ್ಲ ಊರಿಗೂ ರಸ್ತೆ ಆಗಬೇಕು ಎಲ್ಲ ಊರಿಗೂ ರಸ್ತೆ ಆಗಿ ಎಲ್ಲ ಊರಿನ ಮಕ್ಕಳು ಶಾಲೆಗೆ ಹೋಗಬೇಕು ಕಾಲೇಜಲ್ಲಿಗೆ ಕಾಲೇಜುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅವರು ಮುಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಬೇರೆ ಬೇರೆ ರೀತಿಯ ಸಾರಿಗೆ ಸಂಸ್ಥೆ ಹೀಗೆ ಸಾರಿಗೇನ ಹೀಗೂ ಸಮೃದ್ಧಿಪಡಿಸ್ಬೌದು ಉತ್ತೇಜನಗೊಳ್ಸ್ಬೇಗು ಬಹುದು ಹಾಗೆ ಮಾಡಬೇಕು ಹಾಗೆ ಮತ್ತು ಸಾರಿಗೆ ಸುಧಾರಣೆ ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಭಾಳ ಅಂದ್ರೆ ಭಾಳ ಕೆಳಮಟ್ಟದಲ್ಲಿದೆ ಇವಾಗ ಈ ಸಲ ಮಾಡಿದ ರೋಡು ಮುಂದೊಂದು ಸಲ ಸರಿ ಇರೋದಿಲ್ಲ ಈ ಸಲ ಅಮ್ಮ ಹಾಕಿದ್ದು ಕಾಂಕ್ರೇಟು ಮುಂದಿನ ಸಲ ಕಿತ್ತು ಬಂದು ಗುಂಡಿ ಆಗಿರುತ್ತೆ ಅದರಿಂದ ಎಷ್ಟೆಲ್ಲ ಜನ ಪ್ರಾಣ ಕಳ್ಕೊಂತ್ರು ಒಬ್ಬರಾ ಇಬ್ಬರಾ ಒಬ್ಬೊಬ್ಬರೆ ನ್ ಒಬ್ಬೊಬ್ರದೆ ನೋಡೋಕ್ಕೆ ಬರತ್ರ ಇವರು ಯಾರ್ತು ಬರೋದಿಲ್ಲ ಅದಕ್ಕೆ ಮೊದಲು ಏನು ಮಾಡಬೇಕು ಸಾರಿಗೆನ ಸರಿ ಮಾಡಿ ವ್ಯವಸ್ಥಿತಗೊಳ್ಸ್ಬೇಕು ಇವಾಗ ನಾವೇ ಒಂದು ಇಲ್ಲಿಂದ ಒಂದು ಹಾ ನಮ್ಮ ಬೆಳೆಸೆಯಿಂದ ಅಂಕೋಲಗೆ ಬರ್ಬೇಕು ಅಂದರೆ ಬಸ್ ಹಿಡಿಬೇಕು ಆರು ಕಿಲೋಮೀಟ್ರ್ ಆತಿದು ಅಲ್ಲಿಂದ ಇಲ್ಲಿಗೆ ಬರ್ಕೆ ಆರು ಕಿಲೋಮೀಟ್ರ್ ಆಗ್ತಿತಂದ್ರೆ ಒಂದು ರಸ್ತೆ ಸರಿ ಇರ್ಬೇಕು ಆ ರಸ್ತೆಯೇ ಸರಿ ಇಲ್ಲ ಅಂದ್ರೆ ನಮ್ಗೆ ಹೆಂಗೆ ಹೋಗ್ಲಿಕ್ಕೆ ಆಗ್ತದೆ ಆ ಶಾಲೆಗೆ ಹೆಂಗೆ ಹೋಗ್ಲಿಕ್ಕೆ ಆಗ್ತದೆ ಗುಡ್ಡ ತೆಗೆದು ಅರ್ಧ ಅರ್ಧ ಆ ಬದಿಗೆ ಮಣ್ಣು ಹಾಕುದು ಈ ಬದಿಗೆ ಮಣ್ಣು ಹಾಕುದು ಮಾಡಿಡ್ತಾರೆ ಎಲ್ಲಿಂದ ಹೋಗ್ಬೇಕು ನಾವು ಆ ಮಣ್ಣು ಹಾಯ್ಸ್ಕೊ ಹೋಗ್ಬೇಕು ಅದಕ್ಕೆಂತ ಮಾಡ್ಬೇಕು ಅಂದರೆ ಮೊದಲು ರಸ್ತೆನ ಹೇಗೆ ಗುಣಪಡಿಸುಗಾತಿತಲ್ಲ ಆ ನಮೂನಿ ಗುಣಪಡ್ಸ್ಬೇಕು ಅದ್ರ ನಂತರ ಬಸಂದು ಎಲ್ಲ ವ್ಯವಸ್ಥೆ ಮಾಡ್ಬೇಕು ಹಾಗೆ ಈಗ ನಾವು ಹೋಗುವ ಮಾರ್ಗ ಸರಿ ಇದು ನಮ್ಮ ಊರಿನ್ ಮಾರ್ಗ ಸರಿ ಇದು ಅದೇ ಅಂಕೋಲದಿಂದ ಸಿರ್ಸಿಗೆ ತಕೊಳಿ ಪೂರ ಬೆಟ್ಟ ಆ ಬೆಟ್ಟದಲ್ಲೇ ಅರ್ಧಕ್ಕೆ ಅರ್ಧ ಕಾಂಕ್ರೆಟ್ ಹಾಕಿರ್ತರು ಮತ್ತು ಅರ್ಧ ಕಾಂಕ್ರೆಟ್ ಹಾಕಿರುವುದಿಲ್ಲ ಅಂತ ಕಾಂಕ್ರೆಟ್ ಹಾಕಿ ಇಲ್ದಿದ್ದದ್ದು ಜಾಗದಲ್ಲೇ ಎಲ್ಲರೂ ಒಂದು ಬದಿ ಹೋಗಿ ಬೆಟ್ದಲ್ಲಿ ಬಿದ್ಕೊಂಡ್ರೆ ಇವ್ರು ಯಾರು ಸರ್ಕಾರ್ದೋರು ಬತ್ತರ ಎತ್ತುಕ್ಕೆ ನಮಗೆ ಯಾರು ಬತ್ತರು ಅದ್ಕೆ ಫಸ್ಟು ಮೊದಲಿಗೆ ಎಲ್ಲ ಕಡೆ ರಸ್ತೆನ ಎಲ್ಲೆಲ್ಲಿ ಸರಿ ಮಾಡ್ತ ಬರಬೇಕು ಅಲ್ಲಲ್ಲಿ ಸರಿ ಮಾಡ್ಬೇಕು ಈಗೆಸ್ ಎಲ್ಲೇ ಸಿಟಿ ಬದಿಗೆ ಮಾಡಿದ್ರಾಗಲ್ಲ ಸಿಟಿ ಬದಿಗೆ ಮೆಟ್ರೋ ಬಂತು ಅದು ಬಂತು ಇದು ಬಂತು ಅಂದ್ರೆ ಆಗಲ್ಲ ಏನು ಮಾಡಬೇಕು ಎಲ್ಲ ಕಡೆ ಒಂದು ಕಡೆ ಒಂದು ಪ್ರದೇಶದಲ್ಲೇ ಆ ಸಿಸ್ಟಮ್ ತಂದರೆ ಇಡೀ ರಾಜ್ಯದಲ್ಲಿ ತರ್ಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ತರ್ಬೇಕು ಇಡೀ ಉತ್ತರ ಕನ್ನಡ್ದಲ್ಲಿ ತೆಗೆರ್ಬೇಕು ಎಲ್ಲ ಕಡೆ ಅದು ತಂದೆ ಆ ಯೋಜನೆನ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲಿ ಮಾಡ್ಬೇಕು ಒಂದು ಕಡೆ ಬಂದುಕೊಂಡೆ ನಾನು ಇದು ಮಾಡ್ತೆ ಒಂದು ಸಲ ಬಂದುಕೊಂಡೆ ಯಾವುದೋ ಒಂದು ಇಲೆಕ್ಷನ್ ಬಂತು ಆ ಇಲೆಕ್ಷ್ದಲ್ಲಿ ಯಾವುದೋ ಒಬ್ಬ ರಾಜ್ಯ ರಾಜಕೀಯ ವ್ಯಕ್ತಿ ಗೆದ್ದ ಆ ಪಾರ್ಟಿಯವ ಗೆದ್ದ ಈ ಪಾರ್ಟಿಯವ ಗೆದ್ದ ಅವ ಗೆದ್ಕಂಡು ಮಾಡುದು ಏನು ಮಾಡ್ತಿಯಾ ಈ ನಮ್ಮ ಜನಗಳು ಹಾಗೆಯ ಯಾರನ್ನು ಆರ್ಸ್ಬೇಕು ಅಂಥವರನ್ನ ಆರಿಸಿ ನಮ್ಗೆ ಏನೇನು ಉಪಯೋಗ ಬೇಕಲ್ಲ ಸಾರಿಗೆದು ಆಗಲಿ ರಸ್ತೆದ್ ಆಗಲಿ ರೈಲ್ವೆದು ಆಗಲಿ ಏನೇನು ಬೇಕಲ್ಲ ಅದನ್ನು ಮಾಡ್ಕಬೇಕು ಈಗ ಬೇರೆ ಕಡೆದು ಬೇಡ ನಮ್ಮ ನಮ್ಮ ಊರಿಂದೆ ತಕೊಂಡ್ರೆ ಸಾಕು ನಾವು ಬೇರೆ ಕಡೆದು ಯಾಕೆ ಫಸ್ಟ್ ನಮ್ಮ ಊರಿಂದು ನಾವು ನೋಡ್ಕಬೇಕು ನಮ್ಮ ಊರಲ್ಲಿ ಏನು ಸರಿ ಇಲ್ಲ ಅದನ್ನು ಸರಿಪಡ್ಸ್ಕಬೇಕು ಇವಾಗ ಬಸ್ ಮೇಲೆ ಹೋಗುದಾದ್ರೂ ಒಬ್ಬೊಬ್ರಿಗೆ ಇವಾಗ ನಮ್ಮ ಊರಲ್ಲೇ ಒಕ್ಕಲ್ ಬೆಳಸೆ ಅನ್ಕಂಡು ಒಂದು ಊರು ಇದೆ ಅಲ್ಲಿ ಬಸ್ಸಿಗೆ ಹೋಕೆ ಆಗುವುದಿಲ್ಲ ಈಗ ಯಾವನೋ ಒಬ್ಬ ಏನೋ ಹಾಕೊಂಡೆ ಹಾಂ ಆರಾಮ ಇಲ್ಲದೆ ಅವ್ನಿಗೆ ದೂರದೆ ಒಂದು ಮಂಗಳು ಆಸ್ಪತ್ರೆ ಹೋಗಿ ಸೇರ್ಸದ್ರೆ ಅಲ್ಲಿಂದ ಹ್ಯಾ ಅಲ್ಲೇ ಸತ್ತು ಹೋದ್ನು ಅವ ಅವ್ನು ಸತ್ತು ಹೋದ್ಮೇಲೆ ಹೆಣ ತಕೊ ಬರಬೇಕಲ್ಲ ಹೆಣ ತಕೊ ಬರ್ಬೇಕಾರೂ ಬೆಳ್ಸಿಯಿಂದ ಒಕ್ಲ್ ಬೆಳ್ಸಿಗೆ ಒಂದು ಐದಾರು ಕಿಲೋಮೀಟ್ರ್ ನಡಿಬೇಕು ಎಂತ ನಡ್ಕೊಂಡೆ ಕಂಬ್ಳಿಲಿ ತಕೊ ಹೋಗೋದು ಮೊದ್ಲು ಆ ರಸ್ತೆ ಎಲ್ಲ ರಸ್ತೆ ಮಾಡಿಕೊಡ್ಬೇಕು